ಯುವ ಜನರು ಸಾಂಸ್ಕೃತಿಕ ಪದ್ಧತಿಗಳನ್ನು ದೃಢವಾಗಿ ಅನುಸರಿಸುತ್ತಿದ್ದಾರೆಯೇ ನಮ್ಮ ಸಾಂಸ್ಕೃತಿಕ ಮೂಲಗಳು ಸಡಿಲಗೊಂಡ ನೆಲೆ ಕಳೆದುಕೊಳ್ಳುತ್ತಿರುವ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಸೋದಾದರೆ ನಾವು ಇಲ್ಲಿ ಒಂದು ಸಣ್ಣದು ಕತೆನ ನೋಡ್ತಾ ಹೋಗೋಣ ಒಬ್ಬ ಮೇಷ್ಟ್ರು ಒಂದು ಊರಿಗೋದಾಗ ಆ ಊರಲ್ಲಿ ಸ್ವತಂತ್ರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಮ್ಕೊಳ್ತಾರೆ ಆ ಒಂದು ಸಂದರ್ಭದಲ್ಲಿ ಆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಿರ್ವಹಿಸುವ ಸಂದರ್ಭದಲ್ಲಿ ಆ ಊರಿನ ಕೆಲವು ಇಟ ಪಟ ಬದ್ರಾ ಅಂದರೆ ಮೇಲ್ವರ್ಗದ ಜನರು ಕೆಳ್ವರ್ಗದ ಜನರು ಅಂತ್ಹೇಳಿ ಅವರು ಎರಡು ಭಾಗಗಳನ್ನು ಮಾಡ್ಕೊಂಡು ಮೇಲು ವರ್ಗದ ಜನರಿಗೆ ಕೆಲುವು ಕೆಲ್ಸಗಳನ್ನು ಕೊಟ್ಟರೆ ಮೆ ಕೆಳವರ್ಗದ ಜನರಿಗೆ ಕೆಲಸಗಳನ್ನು ಕೊಡಲ್ಲ ಯಾಕೆ ಅಂತ ಮೇಷ್ಟ್ರು ಪ್ರಶ್ನೆ ಮಾಡಿದಾಗ ಆ ಮೇಷ್ಟ್ರು ಹೇಳ್ತಾರೆ ಅವರು ದುಡ್ಡು ತಿನ್ನುವ ಜನ ಕೆಳವರ್ಗದವರು ಅವರು ಮೇಲೆ ಬರೋಹಾಗಿಲ್ಲ ಈಗೆ ಧರ್ಮಗಳನ್ನು ಮತ್ತು ಜಾತಿಗಳನ್ನು ಇಟ್ಕೊಂಡು ಸಾಂಸ್ಕೃತಿಕ ಪರಂಪರೆ ತನ್ನ ಅಸ್ತಿತ್ವವನ್ನು ಕಳದ್ಕೊಳ್ತಾ ಹೋಗುತ್ತೆ ಆದರೆ ಸಾಂಸ್ಕೃತಿಕ ಪಾತ್ರಗಳು ಅಂತ ಬಂದಾಗ ನಾವು ಧಾರ್ಮಿಕ ಹಿನ್ನೆಲೆಗಳ ಆಧಾರದ ಮೇಲೆ ನೋಡೋದಾದರೆ ಪ್ರತಿಯೊಂದು ಕೂಡ ತಳವರ್ಗದ ಮೇಲ್ವರ್ಗದ ಮಧ್ಯಮ ವರ್ಗದ ಬೇರೆ ಬೇರೆ ಪರಂಪರೆಗಳ ಆಧಾರದ ಮೇಲೆ ಸಾಂಸ್ಕೃತಿಕ ಆಯಾಮಗಳನ್ನು ನಾವು ನೋಡೋಕೆ ಸಾಧ್ಯತೆ ಇದೆ ಈ ಒಂದು ಸಾಂಸ್ಕೃತಿಕ ಆಯಾಮ್ಗಳನ್ನ ನಾವು ಯಾವ ನಿಟ್ಟಿನಲ್ಲಿ ಕಂಡ್ಕೊಳೋಕೆ ಸಾಧ್ಯತೆ ಇದೆ ಅನ್ನೋದನ್ನು ನಾವು ಗಮ್ನಿಸಬಹುದು ಆದರೆ ಸಾಂಸ್ಕೃತಿಕ ಪರಂಪರೆ ಪದ್ಧತಿಗಳನ್ನ ದೃಢವಾಗಿ ನಂಬೋಕೆ ಸಾಧ್ಯತೆ ಇದಿಯಾ ಅಂತಂತ ಬಂದಾಗ ಇಲ್ಲ ಇದೆ ಒಂದು ವಂಶಪಾರಂಪರಿಕವಾಗಿ ಬಂದಿರ್ತಕ್ಕಂಥ ಸಾಂಸ್ಕೃತಿಕ ಪದ್ಧತಿಗಳಾಗಿರ್ಬೌದು ಜೋಗ್ ಪುರ್ ಸ್ವಾಮಿ ಗೌರಿ ಹುಣ್ಮೆ ಮೊಹರಮ್ ಹಬ್ಬ ನಮ್ಮ ಜನಪದ ಅನೇಕ ಪ್ರಕಾರಗಳು ಬುರ್ರ್ ಕತಾ ಹಗಲು ವೇಷಗಾರ ತೊಗ್ಲು ಗೊಂಬೆ ಆಟ ಈ ಒಂದು ಕಲಾ ಪರಂಪರೆಗಳು ಕೂಡ ಸಾಂಸ್ಕೃತಿಕವಾಗಿ ವಂಶ ಪರಂಪರೆವಾಗಿ ಸದೃಢವಾಗಿ ತಮ್ಮ ಬಂದಿರೋದನ್ನು ಗಮ್ನಿಸಬಹುದು ಇಲ್ಲಿ ಅಂತ ಸಾಂಸ್ಕೃತಿಕ ಪರಂಪರೆಗಳನ್ನು ಗಮ್ನಿಸ್ತಾ ಹೋದ ಹಾಗೆ ಅವುಗಳ ಆಯಾಮಗಳನ್ನು ಕಂಡ್ಕೊಳ್ತಾ ಹೋದ ಹಾಗೆ ನಾವು ವಿಭಿನ್ನವಾಗಿ ಕೂಡ ನೋಡ್ತಾ ಪದ್ಧಥಿಗಳನ್ನು ನಾವು ಸಾಂಸ್ಕೃತಿಕ ಹಿನ್ನೆಲೆನಲ್ಲಿ ಗಮನಿಸ್ಬೇಕು ಅಥವಾ ಬಿಡ್ಬೇಕಾ ಅನ್ನೋ ಒಂದು ಗೊಂದಲದ ವಾತಾವರಣ ನಮ್ಮಲ್ಲಿ ಸೃಷ್ಟಿಯಾಗಿದೆ ಅಂತಹ ಒಂದು ಸಾಂಸ್ಕೃತಿಕ ಪರಂಪರೆಗೆ ಆ ಊರಿನ ಒಬ್ಬ ಮೇಷ್ಟ್ರು ಹೇಗೆ ತನ್ನ ಬದಲಾಯಿಸ್ತಾನೆ ಅಂತ ಅನ್ನೋದಕ್ಕೆ ಹನ್ನೆರ್ಡನೇ ಶತಮಾನದ ಬಸವಣ್ಣನವರ ಮತ್ತು ದಾಸ ಸಾಹಿತ್ಯ ಪರಂಪರೆ ಹಾಗೂ ಶರಣ ಸಾಹಿತ್ಯ ಪರಂಪರೆಗಳನ್ನು ಅವರಿಗೆ ಉದಾಹರ್ಣೆಯಾಗಿ ನೀಡುತ್ತಾ ಹೇಗೆ ತಮ್ಮ ಕಾಯಕಗಳ ಮೂಲಕ ವೃತ್ತಿಗಳನ್ನ ಮತ್ತು ಆಯಾಮಗಳನ್ನು ಅವರು ಕಂಡ್ಕೊಂಡಿದ್ದರು ಅಂತ ಅಂಶವನ್ನು ಹೇಳ್ತಾ ಹೋಗ್ತಾರವ್ರು ಹಾಗಾಗಿ ಅದರ ತನ್ನದಾದ ಮಹತ್ವವನ್ನು ಬೇರೇದ್ರ ಮೂಲಕ ಅದು ಬೆಳೆವಣಿಗೆಯನ್ನು ಕಂಡ್ಕಂಡದು ನೋಡಬಹುದು ಇಲ್ಲಿ ಯುವ ಜನರು ಸಾಂಸ್ಕೃತಿಕವಾಗಿ ಇವತ್ತು ಅಂದರೆ ದೈಹಿಕವಾಗಿ ಮಾನಸಿಕವಾಗಿ ಅವರು ಸದೃಢರಾಗಿರೋದು ಇಲ್ಲ ಆದರೆ ತಾತ್ಕಾಲಿಕವಾಗಿ ಸಾಂಸ್ಕೃತಿಕ ಜೀವನಕ್ಕೆ ಒಕ್ಕೊಂಡಿದಾರೆ ಅವರು ಅಂದರೆ ದಿಢೀರ್ ಬೆಳವಣಿಗೆ ಸತತ ಅಭ್ಯಾಸಗಳನ್ನು ಮಾಡೋದಿಲ್ಲ ನಿರಂತರತೆ ಅನಾನುಕೂಲಗಳು ಇರೋದಿಲ್ಲ ಆ ಒಂದು ನಿಟ್ಟಿನಲ್ಲಿ ಇದು ಅಂಶಗಳನ್ನ ಅವರು ತಿಳಿಸ್ತಾ ಹೋಗ್ತಾರೆ ಇದು ಸಾಂಸ್ಕೃತಿಕ ಮನಸ್ಸುಗಳ ಒಂದು ವಾತಾವರಣ ಆಗಿದೆ ಇಲ್ಲಿ ನಮ್ಮ ಸಾಂಸ್ಕೃತಿಕ ಮೌಲ್ಯಗುಳು ಹೇಗೆ ಸಡಿಲಗೊಂಡಿವೆ ಧರ್ಮಗಳ ಆಧಾರದ ಮೇಲೆ ಸಾಂಸ್ಕೃತಿಕ ಪರಂಪರೆ ಆಧಾರದ ಮೇಲೆ ಅವುಗಳು ಸಡಿಲಗೊಂಡಿರೋದನ್ನು ಗಮನಿಸಬಹುದು ಬಹಳ ಮುಖ್ಯವಾಗಿ ನಾವು ಯುವ ಜನರು ಇವತ್ತಿನ ದುಶ್ಚಟಗಳಿಗೆ ದಾಸರಾಗಿ ಒಂದು ವಾತಾವರಣವನ್ನು ಅಂದರೆ ವೆಸ್ಟ್ ಅನ್ನೋ ಈಸ್ಟ್ ಅನ್ನೋ ಪಾಶ್ಚ್ಯಾತ್ಯ ಪೌರಾತ್ಯ ಜನಪದ ಮುಂತಾದ ಪ್ರಕಾರಗಳಿಗೆ ಒಳಗಾಗದೆ ಅವರು ಎಲ್ಲ ಒಂದು ಕಡೆ ತಮ್ಮದೇ ಆದ ಒಂದು ಸಂಕುಚಿತವಾಗಿರ್ತಕ್ಕಂಥ ಮನಸ್ಥಿತಿ ಒಳಗೆ ತಮ್ಮದೇ ಆದ ಬೆಳವಣಿಗೆಯನ್ನು ಕಂಡ್ಕೊಳ್ತಾಯಿದ್ದಾರೆ ಸೊ ಇದು ಕೂಡ ಬಹಳ ಒಂದು ದುರಂತದ ಸ್ಥಿತಿ ಸೊ ಅಂತಹ ದುರಂತದ ಸ್ಥಿತಿಯಲ್ಲಿ ಪರಂಪರೆಗಳು ಬಂದು ನಿಂತಿವೆ ಯುವಕರು ಇವತ್ತು ಏನೆಲ್ಲ ಕಟ್ಟಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ ಸಾಕಷ್ಟು ಸಾಂಸ್ಕೃತಿಕ ಕೇಂದ್ರಗಳು ಇದ್ರೂ ಕೂಡ ಕೇಂದ್ರದ ಕಡೆ ಮುಖ ಮಾಡದೇ ಸಿನಿಮಾ ಟಿವಿ ಬೇರೆ ಬೇರೆ ಪಬ್ಬು ಕ್ಲಬ್ಬು ಸೊ ಈ ಥರ ನೆಲೆಗಳಲ್ಲೇ ತಮ್ಮ ತಮ್ಮ ಅಸ್ತಿತ್ವವನ್ನ ಅವರೂ ಪ್ರತಿಪಾದನೆ ಮಾಡ್ತಾ ಹೋಗ್ತಾ ಇದ್ದಾರೆ ಇದು ದೇಶದ ಯುವ ಜನರ ಸಾಂಸ್ಕೃತಿಕ ಪದ್ಧತಿಗಳನ್ನು ಸದೃಢವಾಗಿ ಕಟ್ಟೋಕೆ ಸಾಧ್ಯತೆ ಇನ್ನಿಲ್ಲ ಮತ್ತು ನಮ್ಮದೇ ಆದ ಮೌಲ್ಯಗಳು ಅಂದರೆ ಈ ಬೇರೆ ಬೇರೆ ಸರ್ವ ಸಮಾನರು ಜಾಗತಿಕ ಪರಂಪರೆಯಲ್ಲಿ ಆ ಜಾಗತೀಕರಣ ಪರಂಪರೆಯಲ್ಲಿ ನಮಗೆ ನಮ್ಮದೇ ಆದ ಒಂದು ಅಸ್ತಿತ್ವವನ್ನು ನಿರ್ಮಾಣ ಮಾಡ್ಕೊಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮದೇ ಒಂದು ಪರಂಪರೆಯನ್ನು ನಾವು ಎತ್ತಿ ತೋರ್ಸ್ದೆ ಬೇರೆಯವರ ಪರಂಪರೆಗಳನ್ನು ಮತ್ತು ಬೇರೆ ಬೇರೆ ಸಾಂಸ್ಕೃತಿಕ ನೀತಿಯನ್ನು ಅಳವಡ್ಸ್ಕೊಳ್ಳೋದ್ರ ಮೂಲಕ ನಾವು ಮತ್ತೆ ಅದೇ ಒಂದು ಹೆಜ್ಜೆ ಕಡೆ ಸಾಗ್ತಾ ಇದ್ದೀವಿ ಇದು ದೇಶಕ್ಕೆ ಬಹಳ ದುರಂತದ ಒಂದು ಕೊಡುಗೆ ಅಂತ ಹೇಳಬಹುದು ಇಲ್ಲಿ ಮೌಲ್ಯಗಳು ಮನುಷ್ಯನಿಗೆ ಮನುಷ್ಯನಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಅಂಶವನ್ನು ಅಳವಡಿಸಿ ಅಳ್ವಡಿಸ್ಬೇಕಾದರೆ ಅವು ಬಹಳ ಮುಖ್ಯವಾಗಿ ಗಮನಿಸ್ಬೇಕಾಗಿರೋದೇನಂತಂದ್ರೆ ನಮ್ಮ ಮೌಲ್ಯಗಳನ್ನು ಅಥವಾ ನಮ್ಮ ಸಲಹೆಗಳನ್ನು ಬೇರೆ ಒಂದು ಸಮೂಹಕ್ಕೆ ಹೇಗೆ ಮುಟ್ಸಕ್ಕೆ ಸಾಧ್ಯತೆ ಇದೆ ಅಂದರೆ ನಮ್ಮಲ್ಲಿ ಬೇರೆ ಬೇರೆ ಮೌಲ್ಯಗಳು ಅಂದರೆ ಮನುಷ್ಯತ್ವ ಸಹನೆ ಕರುಣೆ ಸಹಾಯ ಈ ಥರ ಹಸ್ತಕ್ಷೇಪಗಳನ್ನ ನಾವು ಅಥವಾ ಆ ಒಂದು ಆಯಾಮಗಳನ್ನ ಮುಟ್ಬೇಕಾದರೆ ಸಾಂಸ್ಕೃತಿಕವಾಗಿ ನಾವು ಮುಟ್ಟುವುದಕ್ಕೆ ಸಾಧ್ಯತೆ ಇದೆ ಅದಕ್ಕೆ ಯುವ ಜನರು ಸಾಂಸ್ಕೃತಿಕ ಪದ್ಧತಿಗಳನ್ನು ಅಳವಡಿಸಿಕೊಳ್ಳೋದ್ರ ಮೂಲಕ ನಮ್ಮ ಮೌಲ್ಯಗಳನ್ನು ನಾವು ಮತ್ತು ಹುಟ್ಟಾಕೊಂಡು ಬೆಳೆಸಬೇಕಾಗಿದೆ ಆ ಬೆಳವಣಿಗೆಯಲ್ಲಿ ನಮ್ಮದೇ ದಾರಿ ನಮ್ಮದೇ ಆಯಾಮ ನಮ್ಮದೇ ಸಿದ್ಧಾಂತಗಳನ್ನು ನಾವು ಮಾಡದೇ ಇದ್ದರೆ ನಾವು ಉಳಿಯಕ್ಕೆ ಸಾಧ್ಯತೆ ಇಲ್ಲ ಹಾಗಾಗಿ ಭಾರತ ದೇಶ ವೈವಿಧ್ಯಮಯವಾಗಿರ್ತಕ್ಕಂಥ ಒಂದು ದೇಶ ಈ ದೇಶದಲ್ಲಿ ಹಲವಾರು ಸಾಂಸ್ಕೃತಿಕ ಪರಂಪರೆ ಧಾರ್ಮಿಕ ಪರಂಪರೆ ಶರಣ ಪರಂಪರೆ ಆ ಜನಪದ ಪರಂಪರೆ ಮುಂತಾದ ಹಲವಾರು ಪ್ರಕಾರಗಳನ್ನು ನೋಡ್ತಾ ಹೋಗ್ತೀವಿ ನಾವು ಆ ಎಲ್ಲ ಪ್ರಕಾರಗಳನ್ನು ಗಮನಿಸ್ತೇವೆ ಸೊ ನಮಗೆ ಬಹಳ ಮುಖ್ಯವಾಗಿ ಇರ್ಬೇಕಾಗಿ ತಕ್ಕಂಥದ್ದು ನಮ್ಮ ಯುವ ಸಮೂಹ ಮತ್ತು ಅದರ ಪ್ರಕಾರಗಳನ್ನು ಅಂತ ನೋಡಬಹುದು ಇಲ್ಲಿ ಸೊ ಇದು ಯುವ ಜನರು ಸಾಂಸ್ಕೃತಿಕ ಪದ್ಧತಿಗಳನ್ನು ಸದೃಢವಾಗಿ ಅನುಸರಿಸುವುದು ಅದರ ಜೊತೆ ಪರಂಪರೆ ಮೌಲ್ಯಗಳನ್ನು ಕೂಡ ಅಳ್ವಡ್ಸ್ಕೊಂಡಾಗ ದೇಶ ಬದ್ಧರಾಗಿ ನೆಲೆಗೊಳ್ಳೋಕ್ಕೆ ಸಾಧ್ಯತೆ ಇದೆ ಸೊ ಆ ಪರಂಪರೆ ಕಡೆ ಮುಖ ಮಾಡೋಣ ಯುವಕರು ದೇಶದ ಆಧಾರ ಸ್ತಂಭ್ಗಳಾಗಿ ನಿಲ್ಬೇಕು ಅಂತ ನಾನು ಈ ಮೂಲಕ ಒಂದು ವಿಚಾರವನ್ನು ತಿಳಿಸ್ತಾಯಿದ್ದೇನೆ